ಹಾಂ ಯಾರು ಹೇಳಿ ಹೌದು

ಹಾಂ ಏನು ತಿಂದ್ರಪ್ಪ ಫುಡ್ಡೂ

ಹಾಂ ಹೌದಾ ಈಗ ಈಗ ಏನು ಟ್ರೀಟ್ಮೆಂಟ್ ಏನು ತಗೊಂಡಿಲ್ವೆನೋ ನಾನು ನಾನು ಫಂಕ್ಷನ್ ಇತ್ತು ಊರಿಗೆ ಹೋಗ್ಬಿಟ್ಟಿದ್ದೀನಿ ನಾನು ಬರೋದು ನಾ ಟು ಡೇಸ್ ಲೇಟ್ ಆಗುತ್ತೆ ಇಲ್ಲ ಅದು ಅಥ್ವಾ ನಾಳೆ ಬೆಳಗ್ಗೆ ಬರೋಕಾಗುತ್ತ ಇವತ್ತು ನೀನು ಏನು ಮಾಡು ಗೊತ್ತಾ ಹೊಟ್ಟೆ ಹೊಟ್ಟೆ ನೋವಿಗೆ ಮನೇಲಿ ಸ್ವಲ್ಪ ಮನೇಲೆ ಔಷಧಿ ಮಾಡ್ಕೊ ಎ ಒಂದು ಎಳ್ನೀರು ಒಂದು ಎಳ್ನೀರು ಕುಡಿ ಒಂದು ಎಳ್ನೀರು ಕುಡಿದು ಲೈಟಾಗಿ ಲೈಟಾಗಿ ಅದಾದ್ಮೇಲೆ ಸ್ವಲ್ಪ ಮೆಂತ್ಯ ಕಾಳು ಬಾಯಿಗೆ ಹಾಕೊಂಡು ಟ್ರೈ ಮಾಡು ನೋಡು ಕಂಟ್ರೋಲ್ ಆಗುತ್ತೆ ಹೊಟ್ಟೆ ನೋವು ಆಮೇಲೆ ಅರಿಷ್ಣ ಇರುತ್ತಲ್ಲ ಕೊನೆ ಅರಿಷ್ಣನಾ ಕೊನೆ ಅರಿಷಿಣ ಇದೆಯಲ್ಲ ಕೊನೇದು ಅದು ಸ್ವಲ್ಪ ಒಂದು ಸಣ್ಣ ಪೀಸ್ ತಗೊಂಡು ಬಾಯಿಗೆ ಹಾಕೊಂಡು ಬಿಸ್ನೀರು ಕುಡಿ ಸ್ವಲ್ಪ ಅದು ಹೊಟ್ಟೆನೋವು ಒಂದೊಂದ್ ಟೈಮ್ ಕಡಿಮೆ ಆಗುತ್ತೆ ನಾನು ಎಲ್ಲ ಪೇಷಂಟಿಗು ಹೊಟ್ಟೆ ನೋವಿಗೆ ಅದೇ ಹೇಳೊದು ಹಾಂ ಹಾಂ ಹಾಂ ಹಾಂ ಅದು ತಿಂದುಬಿಟ್ಟು ಆಮೇಲೆ ಬಿಸ್ನೀರು ಕುಡಿಬೇಕು ಓಮ್ ರೆಮಿಡಿ ಮಾಡ್ಕೊಳ್ಳಿ ಓಮ್ ರೆಮಿಡಿ ಮಾಡಿಕೊಂಡು ಹುಷಾರಾಗ್ಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ನಾನು ಬರ್ತ ಇವತ್ತು ಇವನಿಂಗ್ ಬರ್ತಿದೀನಿ ನಾಳೆ ಬೆಳಗ್ಗೆ ಬನ್ನಿಯಪ್ಪ ಇಲ್ಲ ಅಂತ ಅಂದರೆ ಹಾಂ ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ಅದಕ್ಕೆ ಗ್ಯಾಸ್ಟ್ರಿಕಿಗೆ ಏನಾದರೂ ಹೊಟ್ಟೆನೋವು ಆಗಿದ್ದರೆ ಓಮ್ ರೆಮಿಡಿ ಮಾಡ್ಕೊಂಡ್ರೆ ಹುಷಾರಾಗುತ್ತೆ ಎಳ್ನೀರು ಕುಡಿ ಚೆನ್ನಾಗಿ ಹೌದು ನೀರಿಗೆ ಹಾಕೊಂಡ್ ಕುಡಿಬೋದು ಇಲ್ಲ ಹಂಗೆ ಹಾಕ್ಕಂಡ್ ತಿಂದು ಆಮೇಲೆ ಬಿಸ್ನೀರು ಕುಡಿಬೇಕು ಬಿಸ್ನೀರು ಚೆನ್ನಾಗಿ ಯೂಸ್ ಮಾಡಿ ಯಾಕೆ ಬಿಸ್ನೀರು ಯೂಸ್ ಮಾಡೊಲ್ವಾ ನೀವು

ಹಾಂ ಓಕೆ ಬಿಸ್ನೀರು ಯೂಸ್ ಮಾಡಿ ಒಂದು ಸ್ವಲ್ಪ ಮೆಂತ್ಯ ಕಾಲು ಹಾಕ್ಕಳಿ ಬಾಯಿಗೆ ಮೆಂತ್ಯ ಕಾಳು ಹಾಕ್ಕಳಿ ನಾಳೆ ಬೆಳಗ್ಗೆ ಬನ್ನಿ ಅಪ್ಪ ಹುಷಾರು ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬನ್ನಿ ನಾನು ನೋಡ್ತೀನಿ